ಹಲೋ ಯಾರು ಹಾಂ ಹೌದು ಮ್ಯಾಮ್ ಗುಡ್ ಈವ್ನಿಂಗ್ ಹಾಂ ಹೇಳಿ ಮ್ಯಾಮ್ ಹೌದು ರೀ ಮ್ಯಾಮ್ ಯೂಜುವಲಿ ನಮ್ಮ ಆಫೀಸ್ನಾಗೆ ಬೇರೆ ಆಫಿಸ್ನಾಗೆಲ್ಲ ಗೊತ್ತಿಲ್ಲ ರೀ ಮ್ಯಾಮ್ ನಮ್ಮ ಕಡೆ ಏನು ಮಾಡ್ತಾರೆ ಅಂತ ಅಂದ್ರೆ ಲಾಸ್ಟಿಗೆ ನಮ್ಮ ಮ್ಯಾನೇಜರ್ ಬಂದು ಎಲ್ಲ ಲಾಸ್ಟಿಗೆ ಮುಗಿಯೋ ಹೊತ್ತಿಗೆ ಅಥವಾ ಏನರ ಸಡನ್ನಾಗಿ ಬಂತು ಅಂತ ಅಂದ್ರೆ ಎಲ್ಲ ಗ್ಯಾದರ್ ಮಾಡಿ ಮೀಟಿಂಗ್ ಮಾಡ್ತಾರೆ ರೀ ಅದರಲ್ಲಿ ನಮ್ಗೆ ಎಲ್ಲ ಇನ್ಫಾರ್ಮ್ ಮಾಡ್ತಾರೆ ಹಿಂಗೆ ಹಿಂಗೆ ಇವೆ ಈವೆಂಟ್ಸು ಅಂತ ಹೇಳಿ ಅಥವಾ ಹಂಗೆ ಆಗಲಿಲ್ಲ ಒಮ್ಮೆ ಸಡನ್ನಾಗಿ ಆಯಿತು ಅಂತ ಅಂತ ಅಂದ್ರು ಮನೇಗ್ ಇದ್ದಾಗೆಲ್ಲ ಮೆಸೇಜ್ ಹಾಕಿಬಿಟ್ಟು ಝೂಮ್ ಮೀಟಿಂಗ್ ಅದು ಎಲ್ಲ ಮಾಡಿ ಹೇಳ್ತಾರೆ ರೀ ರೀಸೆಂಟಾಗಿ ನಮ್ಮದು ಒಬ್ಬರು ಗೆಸ್ಟ್ ಬಂದಿದ್ರು ರೀ ನಮ್ದು ಇದಕ್ಕೆ ಸೊ ಅವಾಗೆಲ್ಲ ನಮ್ಗೆ ಹೆಂಗೆ ಆಗಿತ್ತು ಅಂತ ಅಂದರೆ ಮನೇಗ್ ಹೋದ್ಮೇಲೆ ಡೈರೆಕ್ಟ್ ಅವರು ಒಮ್ಮೆ ಡಿಸಿಷನ್ ಆಯಿತು ಮತ್ತೆ ಝೂಮ್ ಮೀಟಿಂಗ್ನಾಗೆಲ್ಲ ಮಾಡಿ ಗ್ಯಾದರ್ ಮಾಡಿ ಆಮ್ಯಾಲ್ ನಮ್ಮ ಪ್ರತಿಯೊಬ್ಬರಿಗೂ ಒಂದೊಂದು ಒಪ್ಪಿಶಿ ಎಲ್ಲ ಒಂದೊಂದು ಕೊಟ್ಟು ಆಮ್ಯಾಲ್ ನಾವೆಲ್ಲ ಡಿಸೈಡ್ ಮಾಡಿ ಮಾಡಿದ್ದು ಮ್ಯಾಮ್ ಹೌದು ಏಯ್ ಇಲ್ಲ ರೀ ಮ್ಯಾಮ್ ಇಲ್ಲ ರೀ ಇಲ್ಲ ರೀ ನೀವು ಹೇಳಿದಲ್ಲ ರೀ ಈಗೇನು ಹೇಳಂಗಿಲ್ಲ ರೀ ನಮ್ಮ ಕಡೆ ಫಿಫ್ಟಿ ಮೆಂಬರ್ಸಿಂದು ನಮ್ಮದು ಫೆಕಲ್ಟಿ ಇದೇರಿ ಎಲ್ಲ ವೆಲ್ ವರ್ಸ್ದ್ ಇದ್ದಾರೆ ರೀ ಎಲ್ಲರೂ ಎಲ್ಲರು ಒಂದೊಂದರಲ್ಲೂ ಇದು ವೆಲ್ ವರ್ಸ್ಡ್ ಇದಾರೆ ರೀ ಅದ್ರನಾಗ್ ಏನು ನೋ ಡೌಟ್ ಎಲ್ಲನೂ ಚೊಲೋ ತೊಗೊಂಡು ಮಾಡ್ತಾರೆ ರೀ ಮ್ಯಾಮ್ ಈಗ ಪಟ್ಟಿಕ್ಯುಲರ್ಲಿ ಲಾಸ್ಟ್ ಈವೆಂಟ್ ನಮ್ಮದು ಇಲ್ಲಿ ಒಂದು ಫಂಕ್ಷನ್ ಇತ್ತು ರೀ ಮ್ಯಾಮ್ ಅವ್ರದ್ದು ಗ್ಯಾದ್ರಿಂಗ್ ಇತ್ತು ಫಂಕ್ ಅವ್ತು ಆಫಿಸಿನ ಗ್ಯಾದ್ರಿಂಗ್ ಇತ್ತು ಸೊ ನಾವೆಲ್ಲ ಕಂಡಕ್ಟ್ ಮಾಡಬೇಕಾಗಿತ್ತು ಅದು ಹಾಗೆ ಇನ್ಫಾರ್ಮೇಷನ್ ಬಂದ ತಕ್ಷಣನೆ ನಮ್ಮದು ವರ್ಕೆಲ್ಲ ಶುರು ಮಾಡಿದ್ವಿ ಎಲ್ಲ ಗ್ಯಾದರ್ ಆಗಿ ಎಲ್ಲ ಗ್ರುಪ್ ಮಾಡಿ ಒಂದೊಂದು ಎಲ್ಲರಿಗೂ ಒಪ್ಪಿಸಿಬಿಟ್ಟು ಈಗ ಅವ್ರು ಒಬ್ಬರು ಡೆಕೋರೇಷನ್ ತೊಗೊಂಡರೆ ಒಬ್ರು ಆ್ಯಂಕ್ರಿಂಗ್ ಒಬ್ಬರು ಏನಾದರು ಪಿ ಪಿ ಟಿ ಪ್ರೆಸೆಂಟೇಷನ್ಸು ಎಲ್ಲ ಏನೂ ಕಮ್ಮಿ ಆಗ್ಲಾರ್ದಂಗೆ ಇದು ಡಿಪೆಂಡ್ಸ್ ಆಗ್ತದೆ ರೀ ಮ್ಯಾಮ್ ನಿಮ್ದು ಯಾವಾಗ ಫಂಕ್ಷನ್ ಇರ್ತದೋ ಏನು ಅಂತ ಹೇಳಿ ನೀವು ಹೆಂಗ್ ಹೇಳ್ತೀರಿ ಹಂಗೆ ನಿಮ್ದು ಕೇಳ್ಬೇಕಾಗ್ತದಲ್ಲ ರೀ ನಾವು ಅದ್ರ ಮ್ಯಾಲ್ ನಾವು ಪ್ಲ್ಯಾನ್ ಮಾಡಿ ಎಗ್ಸಿಕ್ಯೂಟ್ ಮಾಡ್ತೇವೆ ರೀ ಹಾಂ ರೀ ಹೌದು ರೀ ಮ್ಯಾಮ್ ಹೌದು ಹೌದು ಹಾಂ ರೀ ಮ್ಯಾಮ್ ನೀವು ಹೇಳಿದ್ದೆ ಕರೆಕ್ಟ್ ಇದೇರೀ ಹಾಂ ಶೋರ್ ರೀ ಮ್ಯಾಮ್ ನೀವು ಯಾವತ್ತೂ ನಂಗೆ ಫೋನ್ ಹಚ್ಚಿರಿ ಯಾವತ್ತಿಗು ಫ್ರೀ ಇದ್ದರೆ ನಾನು ಹೇಳ್ತೀನಿ ರೀ ಮ್ಯಾಮ್ ಹಂಗೇನಿಲ್ಲ ರೀ ಹೌದು ಹೌದು ರೀ ಹಾಂ ಹೌದು ಹೌದು ಇಲ್ಲ ರೀ ಮ್ಯಾಮ್ ಕರೆಕ್ಟ್ ಇದೇರೀ ಮ್ಯಾಮ್ ನೀವು ಎಕ್ಸ್ಪೀರಿಯನ್ಸ್ ನಾವು ಈಗ ಎಕ್ಸ್ಪೀರಿಯನ್ಸ್ ಇರ್ತೀವಲ್ಲ ರೀ ನೀವು ಕೇಳದು ಕರೆಕ್ಟ್ ಇದೇರೀ ಅಂದರೆ ಅದ್ರ ತಗೊಂಡು ನೀವು ಡಿಸಿಷನ್ ಮಾರಿಡಿ ಮ್ಯಾಮ್ ನೋಡಿರಿ ನಿಮಗೆಲ್ಲ ಮಾತಾಡಿರಿ ಮ್ಯಾಮ್ ಎಲ್ಲ ಜೊತೆ ಮಾತಾಡಿ ತಿಳಿಸ್ರಿ ವೆಲ್ಕಮ್ ಮ್ಯಾಮ್